ಕೃಷಿ ನಮ್ಮ ಮೂಲ ಕಸುಬು ರೀ ನಾವು ನಮ್ಮ ತಂದೆಯವ್ರಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ರೀ ನಮ್ಮ ತಂದೆಯವ್ರು ಮೂಲತಃ ಕೃಷಿಕರೆ ಬೇಸಾಯ ಮಾಡ್ಕೊಳ್ತ ನಮ್ಮ ತಂದೆಯವ್ರು ಅದೇ ವೃತ್ತಿಯನ್ನು ಮಾಡ್ಕೊಂಡು ಬಂದವರು ಕೃಷಿ ಭಾರತದ ಬೆನ್ನೆಲ್ಬು ಅಂತಾರೆ ಅದು ಸತ್ಯ ಹೌದು ರೀ ಒಬ್ಬ ರೈತ ದುಡಿದ್ರೆ ಲಕ್ಷಾಂತರ ಮಂದಿಯನ್ನು ಸಲುಹುತಾನೆ ರೀ ದೇವ್ರು ಅಂವ್ಗೆ ಅಂಥ ಶಕ್ತಿ ಕೊಟ್ಟಾನೆ ರೀ ಹಂಗೆ ಅವ ಬೆಳೀಲಿ ರೀ ಮಳೆ ಚಳಿ ಕಷ್ಟ ಸುಖ ಯಾವುದನ್ನು ಅವನಿಗೆ ಲೆಕ್ಕಿಸುದಿಲ್ಲ ರೀ ಮುಗಿಲನ್ನು ನೋಡಿ ಜೀವನ ಮಾಡ್ತಾನೆ ನೋಡಿರಿ ಹಂಗಂದ್ರೆ ಹೇಳ್ರಿ ಮಳೆಯನ್ನೇ ಅವಲಂಬಿಸಿ ಮಳೆ ಬಂದ್ರೆ ಬೆಳೆ ಇಲ್ಲಾಂದ್ರೆ ಇಲ್ಲ ಅದ್ರುಳ್ಕ ರೈತನ ಜೀವನ ಎಷ್ಟೇ ಕಷ್ಟ ಇರಲಿ ಎಷ್ಟೇ ತೊಂದ್ರೆಗಳ್ ಬರಲಿ ಎಷ್ಟೇ ಸವಾಲು ಬಂದ್ರೂ ಅವ ಏನು ಯಾದ್ಕೂ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಹಿಂಗೆ ಶತಮಾನ ಶತಮಾನಗಳು ನಡ್ಕೊಂಡು ಬಂದಿವೆ ರೀ ಎಂದೂ ಆತ ಬಗ್ಗಿಲ್ಲ ಕುಗ್ಗಿಲ್ಲ ಹೊಲಕ್ಕೆ ಹೋಗ್ತಾನೆ ಹರ್ಗ್ತಾನೆ ರಂಟೆ ಹೊಡಿತಾನೆ ನೇಗ್ಲು ಹೊಡಿತಾನೆ ಬಿಸಿಲು ಅಂದರೂ ಬಿಡೋಂಗಿಲ್ಲ ಮಳೆ ಅಂದರೂ ಬಿಡೋಂಗಿಲ್ಲ ಚಳಿ ಅಂದರೂ ಬಿಡೋಂಗಿಲ್ಲ ತನ್ನ ಕೆಲಸ ದಿನನಿತ್ಯ ಮಾಡೇ ಮಾಡ್ತಾನೆ ಅದ್ರೊಳಗೆ ಅಂವ್ಗೆ ಬಿತ್ತಾನೆ ಫಲ ಬರಲಿ ಬಿಡಲಿ ಅವ್ನ ಕಾಯಕದೊಳ್ಗೆ ಅವ ನಿರಂತರವಾಗಿ ಕೆಲಸ ಮಾಡ್ಕೊಳ್ತ ಬಂದಾನೆ ಹೋಗ್ತಾನೆ ರೀ ರಂಟೆ ಹೊಡಿತಾನೆ ಆಮೇಲೆ ಹೊರ್ಳಿ ಹರ್ಗ್ತಾನೆ ಬಿತ್ತಾನೆ ಬಿತ್ತಿದ್ದು ಫಸಲು ಬಂತು ಅಂದ್ರೆ ಮತ್ತು ಅದನ್ನು ತೆಗ್ಯಕ್ಕೆ ಸಾಕಷ್ಟು ಕಷ್ಟಪಡ್ತಾನೆ ಅದಕ್ಕೆಲ್ಲ ಆಳಿನ ಖರ್ಚು ಸಹಿತ ಬರ್ಲಾರ್ದಂಥವು ಮಾಲು ಬರ್ತಿತ್ರೈತ್ರಪ್ಪ ಹಾಂಗಿದ್ದಾಗ್ಲು ಹಂಗಿದ್ದಾಗ್ಲು ಅವ ಏನೂ ಬಾಗೋದಿಲ್ಲ ರೀ ಬರ್ಲಿ ಬಿಡ್ಲಿ ಒಟ್ಟು ಅವ್ನ ಕೆಲಸ್ದಾಗೆ ಅವ ತೊಡ್ಕೊಂಡ್ಬಿಡ್ತಾನೆ ರೀ ಮಳೆ ಬಂದಾದ ತಕ್ಷಣ ಹದ ಮಾಡ್ಬೇಕ್ ಭೂಮೀನ ಮತ್ತು ರಂಟೆ ಹೊಡಿಬೇಕು ಮತ್ತು ನೇಗ್ಲು ಹೊಡೀಬೇಕು ಹರಗ್ಬೇಕು ಹದ ಮಾಡ್ಬೇಕು ಭೂಮೀನ ಬಿತ್ತಬೇಕು ಬಿತ್ತಿದ್ರೆ ಮುಗಿಯಲಿಲ್ರೀ ಕೆಲಸ ಅದ್ರದ್ದೆಲ್ಲ ಕಳೆ ತೆಗೀಬೇಕು ಎಡೆ ಹೊಡೀಬೇಕು ಕಸ ಎಲ್ಲ ತೆಗೆದು ಆಳಿಂದೆಲ್ಲ ಖರ್ಚು ಕೊಟ್ಟು ಅವ ಬದುಕ್ಬೇಕು ರೀ ಅದ್ರೊಳಗೆ ಅಂವ್ಗೆ ಅದ್ರಾಗೆ ಎಷ್ಟು ಉಳೀತೈತ್ರಿ ನಮ್ಮ ಗ್ರಾಮೀಣ ಭಾಷ್ದೊಳಗೆ ನೋಡಿರಿ ಮೂರು ತಾಳು ಬಿತ್ತಾಕಿರ್ತಾವ್ರಿಪ್ಪ ಒಂದು ತಾಳು ಅಷ್ಟೇ ಅಂವ್ಗೆ ಉಳೀತೈತ್ರಿ ಒಂದನೇ ತಾಳು ದುಡಿದವ್ರ್ಗೆ ಎರಡನೇ ತವರಿಗೆ ಎರಡನೇ ತಾಳು ಐತಲ್ಲ ರೀ ದಾನ ಮಾಡಕ್ಕೆ ಅದೆಲ್ಲ ಕೊಡಕ್ಕೆ ಮೂರನೇ ತಾಳಿಂದು ಒಂದೇ ಅಂವ್ಗೆ ಉಳೀತೈತ್ರಿ ಹಂಗೆ ದೇವ್ರ ಸೃಷ್ಟಿನೇ ನಂಬ್ಕೊಂಡಾನೆ ರೀ ಅವ ನಂಬ್ಕೊಂಡೇ ಜೀವನ ಮಾಡ್ತಾನೆ ಭಾರತದ ವ್ಯವಸಾಯ ಕೃಷಿಯೊಂದಿಗೆ ಜೂಜಾಟ ನಿಜವಾಗ್ಲೂ ಜೂಜಾಟ ರೀ ಖರೇ ಐತೆ ನೋಡ್ರಪ್ಪ ಅದು ಹೇಗಂದ್ರೆ ಮಳೆ ಬರ್ತೈತಿ ಅಂತ ಬಿತ್ತಾನೆ ಮಳೆ ಬರುವುದಿಲ್ಲ ಎಲ್ಲ ಮಾಲು ಬಂದಿರ್ತೈತಿ ಮಳೆ ಆಗಿಬಿಡ್ತೈತಿ ಬಂದಿದ್ದು ಸಹಿತ ಹೋಗಿಬಿಡ್ತತಿ ಕೊಚ್ಕೊಂಡು ಇದಕ್ಕೆ ತಿಳ್ದವ್ರು ಅತಿವೃಷ್ಟಿ ಅನಾವೃಷ್ಟಿ ಅಂತಾರೆ ಮಳೆ ಹೋಗಿ ಅತಿವೃಷ್ಟಿ ಆಗುತ್ತೆ ಮಳೆ ಬಂದು ಅನಾವೃಷ್ಟಿ ಆಗುತ್ತೆ ನೋಡಿರಪ್ಪ ಅದು ಹಿಂಗೆ ರೈತ ಎಷ್ಟೋ ದಿನಗಳವರೆಗೆ ಮೂಲ ಪೂರ್ವಜರ ಕಾಲದಾಗಿಂದಲೂ ಇದನ್ನೇ ಅನುಬೋಸ್ಕೊಂತ ಬಂದಾನೆ ಅವ್ನಿಗೆ ಯಾವುದು ತೊಂದರೆ ತಾಪತ್ರೆಗಳು ಬಂದರೂ ಕೂಡ ಆತನ ಬಸ್ವಣ್ಣಗಳ ಮುಂದೆ ಹೇಳ್ಕೊಂತಾನೆ ಆಂ ಅವ್ನಿಗೆ ಹೆಗಲು ಕೊಟ್ಟು ಕೆಲಸ ಮಾಡವು ಎರಡು ಬಸವಣ್ಣ ದೇವ್ರ ರೂಪ್ದೊಳಗೆ ಅವು ದುಡಿತವೆ ಅದಕ್ಕೆ ಅವಾಗಿನ ನಾಣ್ಣುಡಿ ಹಿರ್ಯರು ಏನು ಹೇಳ್ತಿದ್ದರು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನೋಡಿರಿ ಎಂತೆಂಥವು ಅನುಭವಸ್ಥ್ರು ಎಂತೆಂಥ ಮಾತು ಮಾತಾಡ್ಯಾರೆ ಒಕ್ಕಲಿಗ ಒಕ್ದೆಯಿದ್ರೆ ಜನರೆಲ್ಲ ಬಿಕ್ತಾರಂತೆ ನೋಡಿರಿ ಅವ ಯಾವ ಇವ್ರ ಸನ್ಮಾನ ಇವು ಇವ್ನ ಕೇಳಿ ಬದುಕಂವಲ್ಲ ರೀ ನಮಗೆ ಅದನ್ನ ಕೊಡಿರಿ ಇದನ್ನ ಮಾಡಿರಿ ಅಂತ ಅಂದವಲ್ಲ ರೈತ ಮಳೆ ಬರ್ಲಿರೀ ಬೆಳೆ ಬರಲಿ ಬೆಲೆ ಬರಲಿ ಅಂತ ಮೂರನ್ನೂ ನಂಬ್ಕೊಂಡು ಜೀವನ ಮಾಡಿ ಆದರೆ ಇವತ್ತಿನ ಪರಿಸ್ಥಿತಿ ಒಳಗ್ರಿಪ್ಪ ಎಲ್ಲರೂ ರೈತನ್ನ ತುಳಿದು ಬದುಕೋವ್ರು ಇದಾರೆ ರೈತನ ಬಗ್ಗೆ ಭಾಷಣ ಮಾಡೋವ್ರು ಇದಾರಲ್ರಪ್ಪ ನಿಮಗೆ ಕೈ ಮುಗಿತೀವ್ರಪ್ಪ ರೈತ್ರ ಬಗ್ಗೆ ಸುಳ್ಳು ಸುಳ್ಳು ಭಾಷ್ಣ ಮಾಡ್ಬೇಡ್ರಿ ಅವ ಹೇಗಾದ್ರು ಬದುಕ್ತಾನೆ ಮಂದಿ ಬದುಕಿಸ್ತಾನ್ ರೀ ನಿಜವಾದ ರೈತ ನಿಮ್ಮ ಮುಂದೆ ಕೈ ಚಾಚೋದಿಲ್ಲ ಅವ ಅವ್ನ ಕೈ ಯಾವತ್ತೂ ಮೇಲೇ ಯಾಕೆ ಹೇಳ್ರಿ ಅವ ಕಷ್ಟಪಟ್ಟು ದುಡಿದು ಲಕ್ಷಾಂತರ ಜನರನ್ನು ಸಲಹುತಾನೆ ಅವ ಆ ರೈತನ ಋಣದೊಳಗೆ ನಾವೆಲ್ಲರೂ ಬದುಕುತ್ತೇವ್ರಿ ನಾವು ಉಳಿದವ್ರೆಲ್ಲ ರೈತನ್ನ ಏನು ಸಂರಕ್ಷಣೆ ಮಾಡ್ತೇವ್ರಿ ನೀವು ಕೊಟ್ಟ ಹಣ ನೀವು ಕೊಟ್ಟ ಸಹಾಯ ಅವ್ನಿಗೆ ಯಾವ ಯಾವ್ದೂ ಸಮ ಇಲ್ಲ ರೀ ಅದಕ್ಕೆ ರೈತದ ಕೃಷಿಕನಿಗೆ ಒಂದು ಸಲಾಮ್ ಹೊಡ್ಯೋಣ ನಾವೆಲ್ಲರೂ ರೈತರಿಗೆ ಯಾಕೆ ಸಲಾಮ್ ಹೊಡೀತೀವಿ ಅಂದ್ರೆ ಅವನ ಸೇವೆ ಅಮೋಘ ಸೇವೆ ರೀ ಇವತ್ತಿನ ಕಾಲ್ದಾಗೆ ಇಷ್ಟು ಆಧುನಿಕ ತಂತ್ರಜ್ಞಾನದೊಳಗೂ ಕೂಡ ಆತ ಈಗ ಐನೂರು ವರ್ಷದ ಹಿಂದೆ ಎಲ್ಲಿ ರೈತ ಇದ್ದ ಅಲ್ಲೇ ಇದಾನೆ ಗಾಡಿ ಬಂದಿರ್ಬೋದು ತಂತ್ರಜ್ಞಾನ ಬಂದಿರ್ಬೌದು ಅವತ್ತಿನ ರೇಟಿಗೆ ಅದು ಹಾಗಿತ್ತು ಇವತ್ತಿನ ರೇಟಿಗೆ ಇದು ಇವತ್ತಿನ ಮಾಲಿಗೆ ಅದಕ್ಕೆ ಸಮ ಐತೆ ನೋಡಿರಪ್ಪ ಆವಾಗ ಬಿಲ್ಲಿ ಪೈಸಾ ದಮಡಿ ಐದು ಪೈಶ ಹತ್ತು ಪೈಶ ಇವ್ಗಳ ಲೆಕ್ಕ ನಡೀತಿದ್ದವು ಆ ಲೆಕ್ಕಕ್ಕೆ ಆ ಮಾಲಿನ ರೊಕ್ಕಕ್ಕೆ ಹೀಗಿರ್ತಿತ್ತು ಈಗ ರೂಪಾಯಿ ಲಕ್ಷ ಕೋಟಿ ರೂಪಾಯಿ ಮೌಲ್ಯ ಹಿಂಗೆ ಬೆಳ್ಕೊಳ್ತ ಬಂದೈತ್ರೀ ನಾವು ಏನೋ ಅನ್ಕೊಂಡೇವಿ ಅದು ಹಂಗೆ ಬಂತು ಇದು ಹಿಂಗೆ ಬಂತು ಕಾಲ ಬದಲಾಗಿಲ್ಲ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದ್ಲಾವಣೆ ಹೊಂದೈತಿ ಆದ್ರೆ ರೈತನ ಸ್ಥಿತಿ ಇನ್ನೂ ಶೋಚನೀಯ ಸ್ಥಿತಿಯೊಳಗೈತ್ರಿ ಎಲ್ಲ ರಾಜಕಾರ್ಣಿಗಳು ಎಲ್ಲ ಮೇಲ್ವರ್ಗದವ್ರು ಎಲ್ಲ ಜನರು ಮೈಕ್ ಹಿಡ್ಕೊಂಡು ಅವ್ನ ಬಗ್ಗೆ ಭಾಷ್ಣ ಮಾಡೋದೊಂದು ಬಿಟ್ಟರೆ ಇನ್ನೇನೂ ಮಾಡಿದಂಗಿಲ್ರಿ ಬೇಡ ಅವ್ನಿಗೆ ಯಾರದ್ದೂ ಸ್ ನೆರವು ಬೇಡ ಆ ಭಗವಂತಂದು ಒಂದು ನಮಗೆ ನೆರವು ಇದ್ರೆ ಸಾಕು ರೀ ಅವನ ಆಶ್ರಯದೊಳಗ ನಾನು ನಾನು ನನ್ನ ಜೋಡಿ ಎರಡೆತ್ತು ನನ್ನ ಬಂಡೆ ನನ್ನ ಚಕ್ಕಡಿ ನನ್ನ ನೇಗಿಲು ನನ್ನ ಕೂರಗಿ ನನ್ನ ಕುಂಟೆಯ ಜೊತೆಗೆ ಸದಾ ನಾನು ಬದುಕುತ್ತೇನೆ ಬದುಕಿ ಎಲ್ಲರನ್ನೂ ಬದುಕಿಸುತ್ತೇನೆ ಅನ್ನುವ ಛಲ ತೊಡ್ತೇನೆ ರೀ ನನಗೆ ನಿಮ್ಮ ಯಾರದ್ದೂ ನೆರವು ಬೇಡ ಭಾರತದ ವ್ಯವಸಾಯ ಪದ್ಧತಿ ಇಡೀ ಜಗತ್ತೇ ಬೆರಗಾಗುವಂತೆ ನೋಡ್ತೈತೆ ರೀ ನಮ್ಮ ಕಡೆ ನೋಡ್ತೈತೆ ರೀ ಭಾರತದಾಗೆ ಎಲ್ಲ ದವಸ ದಾನ್ಯಗಳು ಬೆಳಿತಾವೆ ರೀ ಇಲ್ಲಿಯ ಭೂಮಿಯ ಗುಣ ಯಾರ್ಗೂ ಸಿಗುವಂಲ್ ನೋಡಿರಿ ಎಲ್ಲ ಮಣ್ಣಿನೊಳಗಿರುವ ಲವಣಾಂಶಗಳು ಅದಕ್ಕೇ ನಾವು ಭೂಮಿತಾಯಿಗೆ ಮೊದಲು ಉಡಿ ತುಂಬ್ತೇವೆ ರೀ ಆಕೆ ನಮ್ಮ ದೇವರು ಆಕೆಗೆ ಮೊದ್ಲು ನಾವು ಉಡಿಯನ್ನು ತುಂಬಿ ನಮ್ಮ ಒಡಲನ್ನು ತುಂಬೋ ಆಕೆ ರೀ ಭೂಮಿತಾಯಿ ನಮ್ಮನ್ನು ಹೊಟ್ಟೆಯನ್ನು ತುಂಬ್ಸಾಕಿ ಆಕೆ ಆಕೆಗೆ ನಾವು ನಮಸ್ಕಾರ ಮಾಡ್ತೇವೆ ರೀ ಪ್ರತಿ ಎದ್ದೊಂದು ಗಳಿಗೆ ಯಾರು ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ನಮ್ಮ ಭೂಮಿತಾಯ ಹೊಳೆ ದಂಡೆಯಲ್ಲಿರುವ ಕರ್ಕಿಯ ಕುಡಿಹಂಗೆ ಹಬ್ಬಲಿ ಅವರ ರಸಬಳ್ಳಿ ಅಂತ ಗರತಿ ತನ್ನ ಹಾರೈಕೆಯನ್ನು ತವ್ರ ಮನೆಗ್ ಹೆಂಗ್ ಹರಸ್ತಾಳೋ ಹಂಗೆ ಭೂಮಿಗೆ ನಾವೆಲ್ಲರೂ ಹಚ್ಚ ಹಸಿರಾಗಿರುವ ಭೂಮಿತಾಯಿಗೆ ನಾವು ನಮಸ್ಕಾರ ಮಾಡ್ತೇವೆ ಪ್ರತಿ ದಿನ ಪ್ರತಿ ಕ್ಷಣ ಆ ತಾಯಿಯ ನೆರಳಿನಲ್ಲಿ ನಾವು ಬದುಕ್ತೇವೆ ಎಲ್ಲ ರೈತರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಅನ್ನೋ ಮಾತಿಗೆ ನಾನು ಮುಕ್ತಾಯ ಹೇಳ್ತೇನೆ ರೀ